ಅಲೋ ಮೇಡಮ್ ಯಾರು ಹೇಳಿ ಹಾಂ ಹೌದು ಹಾಂ ನಮ್ಮ ಹತ್ರ ಬಿಸಿಬೇಳೆಭಾತು ಬೋಂಡ ಇಡ್ಲಿ ವಡೆ ದೋಸೆ ಮತ್ತು ಅನ್ನ ಸಾಂಬಾರು ಮತ್ತು ಭಾತು ಪೂರಿ ಎಲ್ಲ ಸಿಗುತ್ತೆ ಒಂದು ಪ್ಲೇಟ್ಗೆ ಮೇಡಮ್ ನಲ್ವತ್ತು ರೂಪಾಯಿ ಆಗುತ್ತೆ ಹೋಟೆಲು ನೀವೆಲ್ಲಿಯವರು ಮೇಡಮ್ ಯಾವ ಊರು ಅಲ್ಲ ಮೇಡಮ್ ಊರ ಹೆಸ್ರೇಳಿ ನೀವು ಊರೇನಾ ಅಥವಾ ಟೌನೇನಾ ಮಳ್ವಳ್ಳಿನಾ ನಾವು ಮ ಅಂದರೆ ನಾವು ಸಿಟಿಯಿಂದ ಒಂದು ಚೂರು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಮಾಡಿದ್ದೀವಿ ಸೈಲೆಂಟಾಗಿರಲಿ ಅಂತ ಏನ್ಬೇಕು ಮೇಡಮ್ಮವರೆ ಈಗ ನಿಮಗೆ ನಾಲ್ಕು ಪ್ಲೇಟ್ ಬೇಕಾ ಮೇಡಮ್ ಸರ್ವಿಸ್ ಚಾರ್ಜು ಐದು ರೂಪಾಯಿ ಆಗುತ್ತೆ ಒಟ್ಟು ನಾಲ್ಕು ಪ್ಲೇಟ್ಗೆ ನಲ್ವತ್ತೈದು ರೂಪಾಯಿಂದ ಒಟ್ಟು ನೂರ ಎಂಬತ್ತು ರೂಪಾಯಿ ಬಿಲ್ಲಾಗುತ್ತೆ ಮೇಡಮ್ ಮೇಡಮ್ ಒಂದು ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟರೆ ನಾವು ಸರ್ವಿಸ್ ಮನೆಗೆ ತಂದ್ಕೊಡ್ ಸರ್ವಿ ಅದೇ ಈಗ ಪಾರ್ಸೆಲ್ ಕಟ್ಟಿ ಅಲ್ಲಿಗೆ ಬರೋ ಹೊತ್ಗೆ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಮೇಡಮ್ ತಂದುಕೊಡ್ತೀವಿ ಸರ್ವಿಸ್ ಚಾರ್ಜ್ ಇಪ್ಪತ್ತು ರೂಪಾಯಿ ಆಗುತ್ತೆ ಒಟ್ಟು ಹಾಂ ಒಟ್ಟು ನಲ್ವತ್ತು ರೂಪಾಯಿ ನನಗೆ ನೂರ ಅದೇ ನಲ್ವತ್ತು ರೂಪಾಯಿ ನನಗೆ ನೂರ ಅರುವತ್ತು ರೂಪಾಯಿ ಸರ್ವಿಸ್ ಒಂದು ಇಪ್ಪತ್ತು ರೂಪಾಯಿ ಒಟ್ಟು ನೂರ ಎಂಬತ್ತು ರೂಪಾಯಿ ಬಿಲ್ ಆಗುತ್ತೆ ಮೇಡಮ್ ಹಾಂ ಆಯಿತು ಓಕೆ ಮೇಡಮ್ ಇದೇ ಇದೇ ಫೋನ್ ನಂಬರ್ಗೆ ಫೋನ್ ಮಾಡೋದಾ ಮೇಡಮ್ ಹಾಂ ಇದೇನು ಹಾಂ ಇದು ಮೇಡಮ್ ಕೊಳ್ಳೇಗಾಲ ಮೇನ್ ರೋಡಾ ಅಂದರೆ ಅಲ್ಲಿ ಫೋನ್ ಮಾ ಈಗ ನಮ್ಮ ಈಗ ನ ನಮ್ಮ ಹುಡುಗನ್ಗೆ ಕಳ್ಸಿ ಕೊಡ್ತಿವಿ ನಾವು ನಿಮ್ಮ ನೀವು ಫೋನ್ ನಿಮ್ಮ ಹತ್ರನೆ ಇಟ್ಕೊಳಿ ಯಾರಿಗೂ ಕೊಡಬೇಡಿ ಆಮೇಲೆ ಬೇರೆಯವ್ರು ಎತ್ತಿದ್ರೆ ನಮಗೆ ಡಿಸ್ಟಪ್ ಆಗುತ್ತೆ ನಿಮಗೆ ಎಷ್ಟು ನಾಲ್ಕು ಪ್ಲೇಟಾ ಬಿಸಿಬೇಳೆಭಾತು ನಾಲ್ಕು ಪ್ಲೇಟು ಓಕೆ ಮೇಡಮ್ ಈಗ ಕಳ್ಸಿ ಕೊಡ್ತಿನಿ ಓಕೆ ಮೇಡಮ್ ಥ್ಯಾಂಕ್ ಯು